ನಮಸ್ಕಾರ ಸ್ನೇಹಿತರೆ ನಾವು ಪಕ್ಷಿಗಳ ವ್ಯವಸ್ಥೆಯಲ್ಲಿ ಕಾಣಬೇಕಾದ್ರೆ ಒಂದಷ್ಟು ಗಿಡ ಮರಗಳನ್ನು ನಾವು ನೆಡಿಸುವಂಥದ್ದು ಆಗಲೇ ಬೇಕಾಗುತ್ತೆ ನಮ್ಮ ಮನೆಯ ಹಿತ್ತಲಲ್ಲಿ ನಮ್ಮ ಮನೆಯ ಅಂಗಳದಲ್ಲಿ ಒಂದಷ್ಟು ಗಿಡ ಮರಗಳು ಅದರಲ್ಲೂ ಸಹ ಈ ಗಿಡ ದೊಡ್ಡದಾಗಿ ಮಾಡುವಂಥ ಮರಗಳಾಗಬೇಕು ಆ ಮರಗಳಲ್ಲಿ ಅಂತಂದರೆ ಹೇಳಿದ್ರೆ ನಾವು ಒಂದಷ್ಟು ಹಣ್ಣಿನ ಗಿಡಗಳನ್ನು ಬೆಳೆಸುವಂತಹ ಸೃಷ್ಟಿ ಮಾಡುವಂತಹ ಗಿಡಗಳಲ್ಲಿ ಒಂದಷ್ಟು ನೆ ವ್ಯವಸ್ಥೆಗೊಳಿಸುವಂತಹ ಒಳ್ಳೆ ಫಲವತ್ತಾದಂತಹ ಮಣ್ಣನ್ನು ಕ್ರೋಢೀಕರಿಸಿ ಆ ಗಿಡಗಳನ್ನು ಒಳ್ಳೆ ಫಲವತ್ತಾದ ಮಣ್ಣಿನಲ್ಲಿ ಗಿಡವನ್ನು ನೆಟ್ಟು ದೊಡ್ಡದಾಗಿ ಮಾಡಿ ಒಂದಷ್ಟು ಹಣ್ಣು ಬಿಡುವಂಥ ವ್ಯವಸ್ಥೆಯಲ್ಲಿ ನಾವು ಪಕ್ಷಿಗಳಿಗೆ ಸಹಕಾರ ನೀಡಬೇಕು ಇಂತಹ ಪಕ್ಷಿಗಳು ನಮ್ಮ ಮನೆಯ ಮುಂದೆ ಬರಬೇಕಾದರೆ ಹಿತ್ತಲಿಗೆ ಬರಬೇಕಾದರೆ ಅದಕ್ಕೂ ಜೊತೆ ನಮ್ಮ ವಸತಿಯ ಉದ್ಯಾನವನಕ್ಕೆ ಬರಬೇಕಾದರೆ ನಾವೊಂದಷ್ಟು ಕಾಡಿನ ನಿರ್ಮಾಣದ ಒಂದು ವ್ಯವಸ್ಥೆನ ಮಾಡಬೇಕು ರಸ್ತೆಯ ಬದಿಗಳಲ್ಲಿ ನಾವು ಹಣ್ಣಿನ ಗಿಡಗಳನ್ನು ನೆಡುವಂಥದ್ದಾಗ್ಬೇಕು ಆ ನೆಟ್ಟಾಗ ಹಣ್ಣಿನ ಗಿಡ ಸ್ಪರ್ಶತೆಯಲ್ಲಿ ಸುಮಧುರವಾಗಿ ಕಾಣುವಂಥ ಪಕ್ಷಿಗಳಿಗೆ ಸ್ವಾಗತ ಬಯ್ ಬಯಸುವಂತಹ ಹಣ್ಣಿನ ಗಿಡಗಳು ಒಂದು ರೀತಿಯಲ್ಲಿ ಗೋಚರವಾಗಿ ಕಾಣಬೇಕು ಇಂತಹ ನಾವು ಗಿಡಗಳನ್ನು ನೆಟ್ಟು ದೊಡ್ಡದಾಗಿ ಮರಗಳನ್ನು ಮಾಡಿದ್ರೆ ಮಾತ್ರ ಆ ಉದ್ಯಾನವನಕ್ಕೆ ನ ತನ್ನದೇ ಆದಂತಹ ಪರಿವಾರವನ್ನು ಪಕ್ಷಿಗಳು ಕರೆದುಕೊಂಡು ಬಂದು ಆ ಭಾಗದಲ್ಲಿ ನೆಲೆಯೂರಲಿಕ್ಕೆ ಸಾಧ್ಯ ಆಗತ್ತೆ ತನ್ನ ಪರಿವಾರದ ಜೊತೆಗೆ ಬಂದು ತನ್ನದೇ ಆದ ಆದಂತಹ ಜಗತ್ತನ್ನು ಸೃಷ್ಟಿ ಮಾಡಿಕೊಂಡು ಪಕ್ಷಿಗಳು ಕಲರವದಲ್ಲಿ ಮೆಲುಕುಗೊಳಿಸುತ್ತಾ ಇಡೀ ಸ್ವತಂತ್ರ ಭರಿತವಾದಂತಹ ನೈಸರ್ಗಿಕದಲ್ಲಿ ತೇಲಿ ಕುಪ್ಪಳಿ ಕುಪ್ಪುತ್ತಾ ಕುಪ್ಪಳಿಸುತ್ತಾ ತನ್ನದೇ ಆದಂತಹ ಭಾವನೆಗಳನ್ನು ಕಾಣುತ್ತೆ ಆ ಒಂದು ಭಾವನೆಗಳನ್ನು ನಾವು ಆ ಜಾಗವನ್ನು ನಾವು ವ್ಯವಸ್ಥೆಗೊಳಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ ಅದರಲ್ಲಷ್ಟು ಸಹ ನಾವು ಒಂದಷ್ಟು ಮನೆಗಳ ಮೇಲೆ ಮನೆಗಳ ಪಕ್ಕ ಈ ಕಾಂಪೌಂಡ್ ಅಂತ ನಾವು ಏನು ಕರಿತೀವಿ ಆ ಕಾಂಪೌಂಡ್ ಭಾಗದಲ್ಲಿ ಅಥವಾ ಮೇಲೆ ಮನೆಯ ಮೇಲೆ ಟೆರೆಸ್ ಮೇಲೆ ನಾವು ಒಂದಷ್ಟು ನೀರನ್ನು ಇಡಬೇಕಾಗತ್ತೆ ಒಂದಷ್ಟು ಪಕ್ಷಿಗಳು ಬರುತ್ತೆ ತನಗೆ ಆಯಾಸ ಆದಾಗ ಆ ನೀರಿನಲ್ಲಿ ಮುಳುಗಿ ತನ್ನದೇ ಆದ ಆ ಒಂದು ಮೈ ಕೈ ನೋವನ್ನನ್ನು ಅಂದರೆ ದೈಹಿಕವಾಗಿ ಆ ನೀರಿನಲ್ಲಿ ಹೋದಾಗ ಆರೋಗ್ಯಕರವಾಗಿ ಮತ್ತೆ ತನ್ನ ಶಕ್ತಿಯನ್ನ ಪುನಃ ರಚಿಸಿಕೊಂಡು ಪುನಃಚೇತನಗೊಳಪಡಿಸಿಕೊಂಡು ಆ ವ್ಯವಸ್ಥೆಗೋಳಿಸ್ಕೊಳ್ಳುತ್ತೆ ಹಾಗಾಗಿ ಅದನ್ನು ನಾವು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಒಂದು ಹೆಜ್ಜೆ ಮುಂದೆ ಬರಬೇಕಾಗುತ್ತೆ ಪಕ್ಷಿಗಳ ಲೋಕದಲ್ಲಿ ಆ ಪಕ್ಷಿಗಳಿಗೆ ಅನ್ನೋ ರೀತಿಯಲ್ಲಿಯೇ ನಾವು ಸಹ ಒಂದು ಪಕ್ಷಿಯ ಭಾವನೆಯನ್ನು ಕಾಣಬೇಕಾಗುತ್ತೆ ಮನುಷ್ಯರಾಗಿ ನಾವು ಇದ್ದಾಗ ಬರೀ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಸೇವೆಯಲ್ಲಿ ನಾವು ಪಕ್ಷಿಗಳ ಲೋಕವನ್ನು ಸೃಷ್ಟಿಸಬೇಕಾಗುತ್ತೆ ಒಂದು ನೂರಾರು ಗಿಡಗಳನ್ನು ನಾವು ನೆಟ್ಟಾಗ ದೊಡ್ಡ ಮರಗಳ ಆಗಿ ಆ ಮರಕ್ಕೆ ಒಂದು ಕಾಡಿನ ನಿರ್ಮಾಣದ ಒಂದು ವ್ಯವಸ್ಥೆಗೊಳಿಸಿದ್ರೆ ಇಡೀ ಪ್ರಪಂಚವೇ ತನ್ನದೇ ಆದತಕ್ಕಂಥ ಲೋಕದಲ್ಲಿ ತೇಲಾಡುತ್ತಾ ಬಂದು ಕಲರವ ಪಕ್ಷಿಗಳು ತನ್ನದೇ ಜಾಗವನ್ನು ಮಾಡ್ಕೊಳ್ಳುತ್ತೆ ತನ್ನದೇ ಪರಿವಾರನ ಕಟ್ಕೊಳ್ಳುವಂಥ ಕುಟುಂಬ ರೀತಿಯಲ್ಲಿ ಆ ನೆಲೆ ಕಾಣುವುದನ್ನು ನೆಲೆ ಕಣ್ಣುವುದನ್ನು ತಾನು ಸ್ವೀಕಾರ ಮಾಡುತ್ತೆ ಹಾಗಾಗಿ ಪಕ್ಷಿಗಳ ಲೋಕವೇ ತನ್ನ ಜಗತ್ತಾಗಿ ಬಂದಾಗ ನಾವದನ್ನು ಸ್ವಾಗತ ಕೋರಬೇಕಾಗುತ್ತೆ ಉದ್ಯಾನವನದಲ್ಲಿ ಭಾಳಷ್ಟು ರೀತಿಯಲ್ಲಿ ನಾವು ಕಂಡಾಗ ಅನೇಕ ರೀತಿಯಲ್ಲಿ ಗಿಡ ಮರಗಳನ್ನು ಕಾಣ್ತೇವೆ ಆ ಗಿಡ ಮರಗಳಿಗೆ ಒಂದಷ್ಟು ನೀರಿನ ವ್ಯವಸ್ಥೆ ಮಾಡೋ ಒಂದಷ್ಟು ರೀತಿಯಲ್ಲಿ ಕಾಳುಗಳನ್ನು ವ್ಯವಸ್ಥೆ ಮಾಡುವಂಥದ್ದು ಈ ರೀತಿಯಲ್ಲಿ ನಾವು ಮಾಡಿದಾಗ ಇದನ್ನು ಇಷ್ಟಪಟ್ಟು ನಾವು ಖುಷಿ ಖುಷಿಯಿಂದ ಈ ರೀತಿಯಲ್ಲಿ ಪಕ್ಷಿಗಳಿಗೆ ಅನುಕೂಲ ರೀತಿಯಲ್ಲಿ ನಾವು ಮಾಡಿಕೊಡ್ಬೇಕಾಗತ್ತೆ ಇಂತಹ ವ್ಯವಸ್ಥೆಯನ್ನು ನಾವು ಒಂದಷ್ಟು ನಿಯಮಗಳಲ್ಲಿ ನಾವು ಪಾಲ್ ಪಾಲಿಸಿಕೊಂಡು ಬಂದಾಗ ನಾವು ಆ ವ್ಯವಸ್ಥೆಗೊಳಿಸಿ ಇರತಕ್ಕಂತಹ ಏನೇನು ಇದೆಯೋ ಇವತ್ತು ಮರಗಳನ್ನು ಆಗಿರ್ಬಹುದು ಮನೆಯ ಮೇಲೆ ಇರ್ತಕ್ಕಂಥ ಟೆರೆಸ್ ಮೇಲೆ ಇರ್ತಕ್ಕಂಥ ಒಂದಷ್ಟು ನೀರಿನ ವ್ಯವಸ್ಥೆ ಇರ್ಬಹುದು ಕಾಂಪೌಂಡ್ ಮೇಲೆ ಇಟ್ಟಿರತಕ್ಕಂತಹ ಕಾಳುಗಳು ಇರ್ಬಹುದು ಅದೇ ರೀತಿಯಲ್ಲಿ ಇನ್ನೊಂದಷ್ಟು ವ್ಯವಸ್ಥೆಯನ್ನು ಗೊಳಿಸಿದಾಗ ನಾವು ಒಂದಷ್ಟು ಸಮೃದ್ಧವಾದಂತಹ ನಮ್ಮ ನಮ್ಮ ಭಾಗದಲ್ಲಿ ನಮ್ಮ ನಮ್ಮ ವಸತಿಯ ಭಾಗದಲ್ಲಿ ಒಂದಷ್ಟು ಕಾಡಿನ ನಿರ್ಮಾಣ ಮಾಡುವಂತಹ ಗಿಡಗಳನ್ನು ಹಾಕಿದಾಗ ಹಣ್ಣಿನ ಗಿಡಗಳನ್ನು ಬೆಳೆಸಿದಾಗ ತನ್ನದೇ ಆಗಿರ್ತಕ್ಕಂಥ ಮಹತ್ತರವಾದಂತಹ ಉದ್ಯಾನವನ ಸೃಷ್ಟಿ ಆಗುತ್ತೆ ಇಡೀ ಮನುಷ್ಯನ ಕುಲಕ್ಕೆ ಒಳ್ಳೆಯ ರೀತಿಯಲ್ಲಿ ಸಮೃದ್ಧವಾದಂತಹ ಕಾಡಿನ ನೋಟಕ್ಕೆ ಸ್ಪರ್ಶತೆಯನ್ನು ಕಾಣುತ್ತೆ ಪಕ್ಷಿಗಳ ಲೋಕಕ್ಕೆ ಸಹ ಒಂದಷ್ಟು ರೀತಿಯಲ್ಲಿ ವಿಸ್ತಾರಗೊಳ್ಳುತ್ತೆ ಅನ್ನೋದೇ ಈ ಒಂದು ಕಾರ್ಯದ ಈ ಭಾಗ ಹಾಗಾಗಿ ನಾವು ನಮ್ಮದೇ ಆಗಿರ್ತಕ್ಕಂತಹ ಮನಸ್ಸಿನ ಮನೋಭಾವನೆಯನ್ನ ಪಕ್ಷಿಗಳ ಸಾಮ್ರಾಜ್ಯಕ್ಕೆ ನಾವು ಕೊಂಡೊಯ್ದಾಗ ಪಕ್ಷಿಗಳಿಗೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಹಕ್ಕಿಗಳು ಪಿಕ್ಕಿಗಳು ಅನ್ನೋ ನಾವು ಏನೇನು ಶಬ್ದ ಕರಿತೀವಿ ಆ ಶಬ್ದ ಎಲ್ಲವೂ ಸಹ ಇಡೀ ಜಗತ್ತಲ್ಲಿ ಈ ಒಂದು ನೈಸರ್ಗಿಕೆಯಲ್ಲಿ ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ ಹಾಗಾಗಿ ನಾವು ನೀರನ್ನು ಮತ್ತೆ ಕಾಳನ್ನು ಯಾಕೆ ಇಡ್ಬೇಕೆಂದರೆ ನಾವ್ ಅನೇಕ ರೀತಿಯಲ್ಲಿ ಉದ್ಯಾನವನದಲ್ಲಿ ನಾವು ಗಿಡ ಮರಗಳನ್ನೇ ಬೆಳೆಸೋದರಿಂದ ಹಾಗಾಗಿ ಅದಕ್ಕೇನು ಸಹ ಆಹಾರವನ್ನು ಸಿಗದೇ ಇರ್ತಕ್ಕಂಥ ಪಕ್ಷದಲ್ಲಿ ನಾವು ನಮ್ಮ ಮನೆಯ ಮೇಲೆ ಅಥವಾ ಗಿಡದ ಮಧ್ಯ ಭಾಗದಲ್ಲಿ ಒಂದಷ್ಟು ಕಾಳುಗಳನ್ನು ವ್ಯವಸ್ಥೆಗೊಳಿಸಿ ತನ್ನೇ ತಾನು ಆಹಾರವನ್ನು ತನ್ನದೇ ಆದ ರೀತಿಯಲ್ಲಿ ತಿನ್ನಲಿಕ್ಕೆ ಸಹಾಯ ಮಾಡಿದಾಗ ಒಂದಷ್ಟು ನೀರನ್ನು ಇಟ್ಟು ಇಟ್ಟು ಪೋಷಣೆ ಮಾಡಿದಾಗ ಆ ಪಕ್ಷಿಗಳು ಬಂದು ಅಲ್ಲಿ ಕುಡಿದು ತ ಸ್ನಾನವನ್ನು ಮುಗಿಸಿ ಒಂದಷ್ಟು ಕಾಲವನ್ನು ನೀರಾಳವಾಗಿ ಒಂದಷ್ಟು ಸುಧಾರಣೆಗೊಳಿಸ್ಕೊಂಡು ಒಂದು ರೀತಿಯಲ್ಲಿ ಆ ರೆಸ್ಟ್ ಅಂತ ನಾವೇನು ಕರಿತೀವಿ ಆರಾಮವಾಗಿ ಸುಧಾರಿಸಿಕೊಳ್ಳುತ್ತಾ ಒಂದಷ್ಟು ಕಾಲಹರಣ ಮಾಡ್ಕೊಳ್ತಾ ಅದರ ಜೀವನವನ್ನು ಸಾಗಿದತ್ತ ಸಾಗಲಿಕ್ಕೆ ಅನುಕೂಲ ಮಾಡ್ಕೊಳ್ಳುತ್ತೆ ಹಾಗಾಗಿ ನಾವೆಲ್ಲರೂ ಸಹ ಪಕ್ಷಿಗಳಿಗೆ ಹಿತ್ತಲಲ್ಲಿ ಬದಿಗಳಲ್ಲಿ ಉದ್ಯಾನವನದಲ್ಲಿ ಅಂಗಳದಲ್ಲಿ ಮನೆಯ ಮುಂಭಾಗದಲ್ಲಿ ಮನೆಯ ಮೇಲ್ಭಾಗದಲ್ಲಿ ಇವೆಲ್ಲವೂ ಜಾಗದಲ್ಲಿ ಸಹ ನಾವು ಪಕ್ಷಿಗಳಿಗಾಗಿ ಒಂದಷ್ಟು ಕಾಳು ಹಕ್ಕಿ ಗೋದಿ ನವಣೆ ಸಜ್ಜೆ ಹಾಗೂ ನೀರು ಈ ತರ ಅನೇಕ ರೀತಿ ಇಟ್ಟಾಗ ಆ ಪಕ್ಷಿಗಳಿಗೆ ಆಹಾರ ಪದ್ಧತಿಯಲ್ಲಿ ನಾವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ಸಮಯದಲ್ಲಿ ಈ ಒಂದಷ್ಟು ಪಕ್ಷಿಗಳ ಬಗ್ಗೆ ವಿಸ್ತಾರಗೊಳಿಸುತ್ತಾ ಸಮಯವನ್ನು ಕೊಟ್ಟಿರ್ತಕ್ಕಂಥ ತಮಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾಯಿದ್ದೀನಿ ಎಲ್ಲರಿಗೂ ಸಹ ಶುಭವಾಗಲಿ ಶುಭ ದಿನ ನಮಸ್ಕಾರ ಧನ್ಯವಾದ